ನಾನು ಇತ್ತೀಚೆಗೆ ಮಿಶೋ ಅನ್ನೊ ಒನ್ಲೈನ್ ಆ್ಯಪಿಂದ ಶೂ ಅನ್ನು ತ ಪರ್ಚೇಸ್ ಮಾಡಿದ್ದೆ ಆ ಶೂ ತುಂಬ ಕ್ವಾಲಿಟಿಯಲ್ಲಿ ಆಗಿರಬೋದು ತುಂಬ ಚೆನ್ನಾಗಿದೆ ಗುಣಮಟ್ಟವಾದ ಶೂ ಆಗಿದೆ ಅದು ಮತ್ತೆ ಅದು ಕಡಿಮೆ ಬೆಲೆಯಲ್ಲಿ ನನಗೆ ಗುಣಮಟ್ಟವಾದ ಶೂ ಸಿಕ್ಕಿದ್ದು ತುಂಬ ಅಂದರೆ ತುಂಬ ಖುಷಿಯಾಯ್ತು ಅದನ್ನೇ ಅದೇ ಶೂನ ನಾನು ಹೊರಗಡೆ ಇಲ್ಲಿ ತೊಗೋಳೊಕ್ಕೋದಾಗ ತುಂಬ ಹಣವನ್ನು ನಾನು ವ್ಯಯ ಮಾಡಬೇಕಾಗಿತ್ತು ಯಾಕೆ ಅಂದರೆ ನಾನು ತೊಗೊಂಡಿದ್ದು ಶೂಗೆ ಮುನ್ನೂರು ರೂಪಾಯಿ ಅದು ತುಂಬ ಕ್ಪಾಲಿಟಿಲಿ ಆಗಿರಬೋದು ನ ಕಲ್ಲರಾಗಿಬೋದು ನಾನು ಯಾವ ರೀತಿಯಾಗಿ ಬುಕ್ ಮಾಡಿದ್ದು ಅದೇ ರೀತಿಯಾದ ಶೂ ನಂಗೆ ಸಿಕ್ಕಿತ್ತು ಆದರೆ ಹೊರಗಡೆ ನಾನು ಅಂಗಡಿಗಳಲ್ಲಿ ಅದನ್ನು ತೊಗೊಳ್ಳೋದಕ್ಕೆ ಹೋದಾಗ ನಾನೂರು ರೂಪೈ ಐನೂರು ರೂಪೈ ತುಂಬ ದುಡ್ಡನ್ನು ಹೇಳ್ತಾಯಿದ್ರು ಆದರೆ ಕ್ವಾಲಿಟಿಯು ನಂಗೆ ಅಷ್ಟು ಸಮಂಜಸ ಅನಿಸ್ತಾಯಿರಲಿಲ್ಲ ಆರು ಕಲರು ಮತ್ತೆ ಸ್ಟ್ರಚರ್ ಆಗಿರಬೌದು ಅದು ನಮಗೆ ತುಂಬ ಚೆನ್ನಾಗಿದೆ ಅಂತ ಏನು ಅನಿಸ್ತಿರಲಿಲ್ಲ ಆದರೆ ಈ ಮಿಶೋ ಅಲ್ಲಿ ನಾನು ಆಡ್ರ್ ಮಾಡಿದ್ದು ಶೂ ನಂಗೆ ನಾನು ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದ್ನೊ ಅದೇ ರೀತಿಯಾಗಿ ಸಿಕ್ಕಿದ್ದು ನಂಗೆ ತುಂಬ ಅಂದ್ರೆ ತುಂಬ ಖುಷಿಯಾಯ್ತು